ಅಂದರೀಗ ನಮ್ಮ ಮ ಪ್ರದೇಶದಲ್ಲಿ ಒಂದು ಗವರ್ಮೆಂಟ್ ಹಾಸ್ಪಿಟಲುಂಟು ಆದರೆ ಅದು ಬಿಲ್ಡಿಂಗ್ ಮಾತ್ರ ಹೊಸತು ದೊಡ್ಡ ಹಾಸ್ಪಿಟಲ್ ಹೊಸತಾದದ್ದು ಆದರೆ ಅಂದರೆ ಅಲ್ಲಿ ಅಂದರೆ ಇದು ಕೆಲವೆಲ್ಲ ಫೆಸಿಲಿಟಿಯೆಲ್ಲ ಇಲ್ಲ ಅಂದರೆ ಹಾಗಾಗಿ ಎಲ್ಲ ಹೀಗೆ ಅಂದರೆ ನಾವೊಂದು ಎಂಥದಾದರೂ ಟೆಸ್ಟಿಗೆ ಹೋದರೆ ಅವರು ಬೇರೆ ಕಡೆ ಬರೆದು ಕಳ್ಸುದು ಆವಾಗ ನಮಗೆ ತುಂಬ ಕಷ್ಟ ಆಗ್ತದೆ ಅಂದರೆ ಈಗ ಎಂಥಾದರೂ ಕೊಲೆಸ್ಟ್ರಾಲ್ ಟೆಸ್ಟ್ ಅದೆಲ್ಲ ಇದ್ದರೆ ಅವರಿಲ್ಲ ಹೇಳುವುದು ಆವಾಗ ನಮಗೆ ಬೇರೆ ಕಡೆ ಹೋಗಲೇಬೇಕು ಅದೇ ಒಂದೇ ಕಡೆ ಹಾಸ್ಪಿಟಲ್ ಎಲ್ಲ ಫೆಸಿಲಿಟಿ ಇದ್ದರೆ ನಮಗೂ ಒಳ್ಳೆ ಆಗ್ತದೆ ಇದು ಹಾಗಲ್ಲ ಇದು ನಾವು ಪುನಃ ಬೇರೆ ಕಡೆ ಹೋಗಬೇಕು